ನಮ್ಮ ನೆಚ್ಚಿನ ಬೈಕ್ಗಳು ಹೀರೋ ಹೋಂಡಾ ಸ್ಪೆಂಡರ್ ಬುಲೆಟ್ ಸ್ಕೂಟಿ ಹೀಗೆ ಹಲವಾರು ರೀತಿಯ ಅಂತಹ ಬೈಕ್ಗಳು ತುಂಬ ಅಚ್ಚುಮೆಚ್ಚು ಅದರಲ್ಲಿ ನಮ್ಮ ಬಳಿ ಇರುವುದು ಹೀರೋ ಹೋಂಡಾ ನಾ ನಾನು ಹೆಚ್ಚಿನದಾಗಿ ಲಾಂಗ್ ಡ್ರೈವ್ ಅಂದರೆ ಹೆಚ್ಚಿನ ದೂರ ಪಯಣಿಸಲು ನಾನು ಸ್ಪೆಂಡರನ್ನು ಸ್ಪೆಂಡರಲ್ಲಿ ಹೋಗೋದಕ್ ಇಷ್ಟಪಡ್ತೀನಿ ಯಾಕೆಂದರೆ ಅದರಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ಬೋದು ಮತ್ತು ಜರ್ನಿ ಹೋಗುವಂತಹ ಜರ್ನಿ ತುಂಬ ಚೆನ್ನಾಗಿರುತ್ತದೆ ಈಗಿನ ಟ್ರೆಂಡ್ ಟ್ರೆಂಡ್ ಬೈಕಲ್ಲಿ ಬುಲೆಟ್ ಅಂತಾನೇ ಹೇಳ್ಬೋದು ಬುಲೆಟ್ ಬುಲೆಟ್ ಇಸ ಓಕೆ ನಾವು ಹೆಚ್ಚಿನ ದೂರದ ಪ್ರಯಾಣಕ್ಕಾಗಿ ನಾವು ಸ್ಪೆಂಡರನ್ನೇ ಸ್ಪೆಂಡರ್ ಅಂಥ ಬೈಕ್ಗಳಲ್ಲಿ ಹೋಗಲು ಹೆಚ್ಚಿನದಾಗಿ ಇಷ್ಟಪಡುತ್ತೇವೆ ನನ್ನ ನಾನು ಕನಸಿನ